ಸಾಮಾನ್ಯವಾಗಿ ನಾವು ಕುಕ್ಕರ್ ಬಗ್ಗೆ ಹೇಳ್ಬೇಕು ಅಂತಂದರೆ ಈಗ ಪ್ರತ್ಯೊಬ್ರ ಮನೇಲೂ ನೋಡಿರಿ ಕುಕ್ಕರ್ ಕು ಏನಿಲ್ಲ ಅಂತಂದರೂ ಅಡುಗೆ ಮನೇಲಿ ಫಸ್ಟು ಸ್ಟೌವು ಕುಕ್ಕರ್ಗಳಂತೂ ಬೇಕೇ ಬೇಕು ಯಾಕೆ ಅಂದರೆ ಈಗ ನಾವು ನಮ್ಮ ಈಗ ದಿನನಿತ್ಯ ಜೀವನದಲ್ಲಿ ಏನಾಗ್ಬಿಟ್ಟಿದ್ಯಪ್ಪ ಅಂತಂದರೆ ನಾವು ಎಲ್ರೂನು ಮಕ್ಕಳು ಬೇಗ ಬೆಳಗ್ಗೆ ಮಕ್ಳನ್ನ ಬೇಗ ಎಂಟು ಗಂಟೆಗೇ ಸ್ಕೂಲಿಗೆ ಕಳಿಸ್ಬೇಕು ಅಥ್ವಾ ನಾವು ಒಂಬತ್ತು ಗಂಟೆಗೇ ಒಂದು ಏನಾದರೂ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದರೆ ನಾವು ಬೇಗ ಅಡುಗೆ ಮಾಡೋದನ್ನೇ ನೋಡ್ತಾ ಇರ್ತೀವಿ ಬೇಗ ಅಡುಗೆ ಆಗೋದು ಅಂತಂದರೆ ಅದು ಕುಕ್ಕರ್ಗಳಲ್ಲಿ ನಾವು ಕುಕ್ಕರ್ಗಳು ಯೂಸ್ ಮಾಡಬೇಕು ಅಂತಂದರೆ ಫಸ್ಟು ಕುಕ್ಕರು ಯಾವ ಕಂಪ್ನಿಯದು ನಾವು ನೂರು ಇನ್ನೂರು ರೂಪಾಯಿ ನೋಡಬಾರ್ದು ನೂರು ಇನ್ನೂರು ರೂಪಾಯಿ ಮುಖ ನೋಡ್ಕೊಂತಾ ಹೋದ್ರೆ ನಮ್ಮ ಮುಂದೆ ಒಂದು ತೊಂದರೆ ಆಗುವಂತಹ ಸಂಭವ ಬಂದೇ ಬರುತ್ತೆ ಹಾಗಾಗಿ ನಾವು ಮೊದಲು ಯಾವ ಕಂಪ್ನಿ ಒಳ್ಳೆಯ ಕಂಪ್ನಿ ಕುಕ್ಕರನ್ನ ತಗೊಂಡು ಬಂದು ಕುಕ್ಕರಲ್ಲಿ ನಾವು ಅಡುಗೆ ಮಾಡಬೇಕು ಅಂತ ಅಂದಾಗ ಕುಕ್ಕರಲ್ಲಿ ಬೇಗನೆ ಅಡುಗೆ ಆಗುತ್ತೆ ಒಂದು ವಿಚಾರ ಹೇಳೋದಾದ್ರೆ ಬಟ್ ಅದರಲ್ಲಿ ಜಾಸ್ತಿ ನಾವು ಕುಕ್ಕರಲ್ಲಿ ಅಡುಗೆ ಮಾಡಬಾರ್ದು ಯಾಕೆ ಅಂತಂದರೆ ಒಂದು ತರಕಾರಿ ಅಂತ ತಗೊಳ್ಳಿ ಏನೇ ಒಂದು ಇದನ್ನು ತಗೊಂಡರೂ ಸಮೇತ ಅದರಲ್ಲಿರೋ ಅಂಶನ್ನೆಲ್ಲ ಹೀರ್ಕೊಂಬಿಡುತ್ತೆ ಅದು ಕುಕ್ಕರು ನಾವು ಎಷ್ಟು ಬೇಗ ಆಗುತ್ತೋ ಬೆಳಗ್ಗೆ ಆಯಿತು ನಮಗೆ ಟೈಮಿಂಗ್ಸು ಇವಾಗ ತುಂಬ ಸಮಯದ ಅಭಾವ ಇರೋದರಿಂದ ಕುಕ್ಕರಲ್ಲಿ ನಾವು ಅಡುಗೆ ಮಾಡ್ಕೊಂತೀವಿ ಕುಕ್ಕರಲ್ಲಿ ಬೆಳಗ್ಗೆ ಟೈಮು ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಬೆಳಗ್ಗೆ ಟೈಮಲ್ಲಿ ನೀವು ಕುಕ್ಕರನ್ನ ಯೂಸ್ ಮಾಡಿರಿ ಆದಷ್ಟು ನಾವು ಒಂದು ಪಾತ್ರೆಗಳು ಅಂತ ಏನು ಬಂದಿದ್ಯಲ್ಲ ಅದರಲ್ಲೇ ನಾವು ಅಡುಗೆ ಮಾಡ್ಕೊಂಡು ತಿಂದರೆ ನಮಗೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳೋದಿಕ್ಕೆ ನನ್ನ ವೈಯಕ್ತಿಕ ಇಷ್ಟಪಡ್ತೀನಿ ಹಾಗೆ ಕುಕ್ಕರು ಮೊದಲು ಫಸ್ಟ್ ಆಫ್ ಆಲ್ ನಾವು ಇದು ಕುಕ್ಕರು ಯೂಸ್ ಮಾಡಬೇಕು ಅರೆ ಎಲ್ಲ ರಬ್ ಅದು ಕುಕ್ಕರನ್ನ ನಾವು ಒಂದು ಏನೇ ಒಂದು ಅಡುಗೆ ಮಾಡಬೇಕು ಅಂದರೆ ಅದು ರಬ್ಬರು ಅದ್ರ ವಿಝೆಲ್ಲು ಪ್ರತಿಯೊಂದನ್ನೂ ನಾವು ತೊಳೆದು ಅದನ್ನು ನೀಟಾಗಿ ಚೆಕ್ ಮಾಡಿ ನಾವು ಕುಕ್ಕರನ್ನ ಯೂಸ್ ಮಾಡಬೇಕಾಗುತ್ತೆ ಯಾಕೆಂದರೆ ಅದರಿಂದ ಒಳ್ಳೆಯದೂ ಆಗುತ್ತೆ ಹಾಗೂ ತುಂಬ ಅಪಾಯನೂ ಇದೆ ಹಾಗಾಗಿ ನಾವು ಪ್ರತಿನಿತ್ಯ ಜೀವನದಲ್ಲಿ ಕುಕ್ಕರ್ ಪ್ರೆಸರ್ ಕುಕ್ಕರ್ ಆಗಿರ್ಬೋದು ಅಥ್ವಾ ಸ್ಲೊ ಕುಕ್ಕರ್ ಆಗಿರ್ಬೋದು ಅದನ್ನು ನೋಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಕುಕ್ಕರನ್ನ ಉಪ್ಯೋಗ್ಸ್ಕೋಬೋದು ಅಂತ ನಾನು ಹೇಳದಕ್ಕೆ ಇಷ್ಟಪಡ್ತೀನಿ